ಹಲೋ ನಮಸ್ತೆ ಹಾಂ ಹೇಳಿ ಯಾರು ಮೇಡಮ್ ನಿಮ್ಮ ಹೆಸ್ರು ತಿಳ್ಕೊಬೋದಾ ಹೌದಾ ಹಾಂ ಹೇಳಿ ರೋಹಿಣಿ ಮೇಡಮ್ ಅವರೇ ಓಹ್ ನೆನ್ನೆ ಬಂದಿದ್ರಲ್ವಾ ನೀವು ಅದೇ ಮದುವೆ ಫಂಕ್ಷನ್ಗೆ ಕೇಳೋಕ್ಕಂತ ಮೇಡಮ್ ಅದು ನಮಗೆ ಫ ನಿಮ್ಮದು ಫೋಟೋ ಶೂಟ್ ಮಾಡಿಕೊಡ್ತೀರಲ್ವಾ ಮದುವೆಗೆ ಇದು ಎಷ್ಟು ತಗೊತಿರ ಮೇಡಮ್ ಫೋಟೋ ಅಂದ್ರೆ ಮದುವೇಲಿ ಇವತ್ತು ನೈಟಿಂದ ನಾಳೆ ಮಾರ್ನಿಂಗ್ ಅಂದರೆ ಒಂದು ನಾಳೆ ಮಧ್ಯಾಹ್ನ ರಿಸೆಪ್ಷನ್ ಮುಗಿಯೋದ್ರ ತನಕ ಐವತ್ತು ಅಂದರೆ ಯಾವ್ದಕ್ಕೆ ಹಾಂ ಇದು ಆಲ್ಬಂಬಿಗೆ ಮೇಡಮ್ ತುಂಬ ಜಾಸ್ತಿ ಆಗೋಯಿತಲ್ಲ ಮೇಡಮ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ತೊಂಬತ್ತು ಸಾವಿರ ಸರಿ ಮೇಡಮ್ ಪರ್ವಾಗಿಲ್ಲ ತೊಂಬತ್ತು ಸಾವಿರಕ್ಕೆಲ್ಲ ಕೊಡ್ತೀವಿ ಆದರೆ ಫ್ರೀ ವೆಡ್ಡಿಂಗ್ ಶೂಟ್ ಮದುವೆಗಿಂತ ಮುಂಚೆ ಮಾಡಿಸ್ತೀವಲ್ಲ ಅದನ್ನು ಮಾಡಿಸ್ಕೊಡ್ತೀರ ಮೇಡಮ್ ಅದಿಕ್ಕೆ ಏನಾದ್ರು ಕಾಸ್ಟ್ ಇರುತ್ತಾ ದುಡ್ಡು ಏನಾದ್ರೂ ಕೊಡಬೇಕಿರುತ್ತಾ ಹೌದಾ ಮೇಡಮ್ ನಮಗೆ ಹಂಗಾದ್ರೆ ಈ ಕೇರಳ ಸೈಡು ಮತ್ತು ನಮ್ಮ ಮೈಸೂರು ಸೈಡು ಎರಡನ್ನು ಮಿಕ್ಸ್ ಮಾಡಿ ಎರಡು ಮೂರು ದಿನ್ದಲ್ಲಿ ಮುಗಿಸ್ಕೊಡ್ತೀರ ಮೇಡಮ್ ಅದು ಹೌದಾ ಮೇಡಮ್ ಅದು ಸ್ಯಾರಿ ಮತ್ತು ಇದು ಜೀನ್ಸ್ ಗೀನ್ಸ್ ಆ ಥರ ಡ್ರೆಸ್ ಯಾವ ಯಾವ ಥರ ಡ್ರೆಸ್ ಏನು ಬೇಕೂಂತ ಕಾಸ್ಟ್ಯೂಮ್ಸ್ ಎಲ್ಲ ನೀವೇ ಬಂದು ಸೆಲೆಕ್ಟ್ ಮಾಡ್ತೀರ ಓಹ್ ನಿಮ್ಮ ಕಡೆಯವ್ರ ಕಳಿಸ್ಕೊಡ್ತೀರಾ ಹೌದಾ ಓಕೆ ಮೇಡಮ್ ಇದು ನಾನು ಯಾವ ಡೇಟಿಗೆ ಅಂತ ಮದುವೆ ಹುಡ್ಗ ಹುಡ್ಗಿ ಇಬ್ರುನು ಕೇಳ್ಬಿಟ್ಟು ಪ್ರಿವೆಡ್ಡಿಂಗ್ ಶೂಟ್ಗೆ ನಿಮಗೆ ಯಾವ ಡೇಟಿಗೆಂತ ನಾನು ಕನ್ಫರ್ಮ್ ಮಾಡಿಕೊಡ್ತೀನಿ ಅವಾಗ ನೀವು ಬಂದು ಬೇಕಾರೆ ಕಾಸ್ಟ್ಯೂಮ್ಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಡಿ ಹಾಂ ಓಕೆ ಮೇಡಮ್ ಡೇಟು ಅದೇ ಕೇಳ್ಬುಟ್ಟು ಹೇಳಿಕೊಡ್ತೀನಿ ಮೇಡಮ್ ಓಕೆ ಮೇಡಮ್ ತ್ಯಾಂಕ್ ಯು